ಇವತ್ತು ಬೆಂಗಳೂರಿಂದ ಮೈಸೂರು ಹೋಗಿ ಅಲ್ಲಿಂದ ಅರಮನೆಯೆಲ್ಲ ನೋಡ್ಕೊಂಡು ವಾಪಸ್ ಬರೋಣ ನಾನೊಂದು ಕ್ಯಾಬ್ ಬುಕ್ ಮಾಡ್ತೀನಿ ನಿಮಗೆ ಯಾರ್ಯಾದ್ರೂ ಪರಿಚಯ ಇದ್ದಾರಾ ಇಲ್ಲ ಒಂದು ಕೆಲಸ ಮಾಡೋಣ ನಾನೇ ನನ್ನ ಪ್ರೋಮೊ ಕೋಡ್ ಯೂಸ್ ಮಾಡಿ ಕ್ಯಾಬನ್ನು ಬುಕ್ ಮಾಡ್ತೀನಿ ಅಲ್ಲಿ ಸ್ವಲ್ಪ ಡಿಸ್ಕೌಂಟ್ ಸಿಗತ್ತೆ ಇಲ್ಲ ಅಂತ ಹೇಳಿದರೆ ಅವರಿಗೆ ಡೈರೆಕ್ಟಾಗಿ ಕಡಿಮೆ ಮಾಡೋಕೆ ಟ್ರೈ ಮಾಡ್ತೀನಿ ನಿಮ್ಮೋರು ಯಾರು ಇಲ್ಲ ಅಲ್ಲಾ ಸರಿ ನಾನೇ ಮಾಡ್ತೀನೀಗ ಹಲೋ ಸರ್ ಒಂದು ಕ್ಯಾಬ್ ಬುಕ್ ಮಾಡಬೇಕಿತ್ತು ಬೆಂಗಳೂರಿಂದ ಮೈಸೂರು ಅರಮನೆಯನ್ನು ನೋಡಿ ಮತ್ತೆ ಸೀದಾ ಸಂಜೆ ಒಳಗೆ ವಾಪಸ್ ಬರೋದಷ್ಟೇ ಹೆಚ್ಚಿಗೆ ನಿಮಗೆ ಕಾಯೋದಾಗಲಿ ಏನೂ ಬರಲ್ಲ ಒಂದು ದಿನದ್ದು ಫುಲ್ ಟ್ರಿಪ್ಪು ಎಷ್ಟು ಚಾರ್ಜ್ ಮಾಡ್ತೀರಾ ಇಲ್ಲ ಸರ್ ಅದು ತುಂಬ ಆಗತ್ತೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ಇಲ್ಲ ಅಂತ ಹೇಳಿದ್ರೆ ನಮಗೆ ಕಂಪ್ನಿ ಆಫರ್ ಇದೆ ಅದನ್ನು ಯೂಸ್ ಮಾಡಿದ್ರೆ ಸ್ವಲ್ಪ ಅರ್ಧ ರೇಟಲ್ಲೇ ಹೋಗೋಗ್ ಬರಂಗೆ ಆಗತ್ತೆ ನಿಮಗೆ ಆ ಆಫರ್ ಕೊಡ್ತಾ ಇದ್ದೀನಿ ನೀವೇ ನಮಗೆ ಕಡಿಮೇಲಿ ಹೋಗಿ ಬರಂಗೆ ಮಾಡಿಕೊಡಿ ಇಲ್ಲ ಅವ್ರದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಈಗ ನಿಮ್ಮದು ಈಗ ಮ್ ಇರೋ ರೇಟ್ಗಿಂತ ಅರ್ಧ ರೇಟಿಗೆ ಬನ್ನಿ ಇಲ್ಲ ಅವರ್ದು ಕಂಪನಿ ಕ್ಯಾಬ್ ಇದೆ ಅವ್ರು ಅರ್ಧ ರೇಟಲ್ಲಿ ಬರ್ತಾ ಇದ್ದಾರೆ ಬಟ್ ನೀವೂ ಅರ್ಧ ರೇಟಿಗೆ ಬಂದರೆ ಆ ದುಡ್ಡನ್ನು ಪೂರ್ತಿ ನೀವೇ ಯೂಸ್ ಮಾಡ್ಬೌದು ನೀವು ಕಂಪನಿ ತ್ರೂನೇ ಹೋದರೆ ನಿಮಗೆ ಸಿಗೋ ಸಂಬಳ ಮಾತ್ರ ಸಿಗತ್ತೆ ನೋಡಿ ಬರೋಕ್ಕಾಗೋದಿಲ್ವ ನಾನು ಹಾಗಾದರೆ ಕಂಪ್ನಿಯಿಂದಲೇ ಬುಕ್ ಮಾಡೋದಾ ಬರ್ತೀರಾ ಎಷ್ಟು ಅರ್ಧ ಆಗೋದಿಲ್ಲ ಸ್ವಲ್ಪ ಇನ್ನು ಹತ್ತು ಪರ್ಸೆಂಟ್ ಜಾಸ್ತಿ ಕೊಡಬೇಕಾ ಸರಿ ಇನ್ನೊಂದು ನಲ್ವತ್ತು ಪರ್ಸೆಂಟ್ ಉಳಿಯತ್ತೆ ಹಾಗಾದರೆ ನೀವು ಬನ್ನಿ ಈ ಕಡೆ ಅಡ್ರೆಸ್ಸಾ ನಿಮ್ಮ ಈ ನಂಬರಿಗೆ ಕಳಿಸ್ತೀನಿ ಲೊಕೇಷನ್ ಸರ್ಚ್ ಮಾಡಿ ಈ ನಂಬರಿಗೆ ಬನ್ನಿ